ನಮ್ಮ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ವ್ಯವಸ್ಥೆ ಸುಧಾರಿಸಲು ನಮಗೆ ತುಂಬ ಕಷ್ಟ ನಮ್ಮ ಗ್ರಾಮೀಣ ಭಾಗದಲ್ಲಿ ಶಾಲೆಗಳು ತುಂಬ ಕಡಿಮೆ ಇದೆ ಇಲ್ಲಿ ಶಾಲೆಗಳಿಗೆ ವ್ಯವಸ್ಥೆ ತುಂಬ ಕಡಿಮೆ ಅತಿ ಕಡಿಮೆ ಇದೆ ಇಲ್ಲಿ ಶಾಲೆಗಳಲ್ಲಿ ಮೇಲ್ಛಾವಣಿ ಇರುವುದಿಲ್ಲ ಮತ್ತು ಮಕ್ಕಳು ಓದಲಿಕ್ಕೆ ತುಂಬ ಕಷ್ಟವಾಗುತ್ತಿದೆ ಮತ್ತು ಇಲ್ಲಿ ಟೀಚರ್ಸ್ ತುಂಬ ಕಡಿಮೆ ಇದ್ದಾರೆ ಮತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದು ಹತ್ತು ಊರಿಗೆ ಒಂದು ಒಂದೇ ಒಂದು ಶಾಲೆ ಇರುತ್ತೆ ಆ ಶಾಲೆಯಲ್ಲಿ ಟೀಚರ್ಸ್ ಇರುವುದಿಲ್ಲ ಮಕ್ಕಳು ತುಂಬ ಜನ ಇರುತ್ತಾರೆ ಮಕ್ಕಳಿಗೆ ಟೀಚರ್ಸ ಇರು ಇರು ಇಲ್ಲದೇ ಇರುವ ಕಾರಣ ಮಕ್ಕಳನ್ನು ನಾವು ಖಾಸಗಿ ಶಾಲೆಗಳಿಗೆ ಹಾಕು ಹಾಕಲಿಕ್ಕೆ ತುಂಬ ಕಷ್ಟವಾಗುತ್ತಿದೆ ಖಾಸಗಿ ಶಾಲೆಗಳಲ್ಲಿ ತುಂಬ ಹಣ ತಗೊತಾಯಿದಾರೆ ಅಲ್ಲಿ ನಮಗೆ ಹಣ ಕಟ್ಟಲಿಕ್ಕೆ ಆಗುವುದಿಲ್ಲ ಇಲ್ಲಿ ಗ್ರಾಮೀಣ ಪ್ರದೇ ಪ್ರದೇಶದಲ್ಲಿ ಜನಗಳಿಗೆ ತುಂಬ ಹಣದ ಕೊರತೆ ಇರುವುದರಿಂದ ಖಾಸಗಿ ಶಾಲೆಗಳಲ್ಲಿ ಓದಿಸಲು ಕಷ್ಟವಾಗುತ್ತದೆ ಅದಕ್ಕೆ ನಮ್ಮ ಸರ್ಕಾರ ಪ್ರತಿ ಊರಿನಲ್ಲಿ ಒಂದು ಪ್ರತಿ ಗ್ರಾಮೀಣದ ಪ್ರತೀ ಒಂದು ಊರಿನಲ್ಲೂ ಒಂದೊಂದು ಶಾಲೆಯನ್ನು ತೆರೆಯಲೇಬೇಕೆ ಎಂದು ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಸರ್ಕಾರಿ ಶಾಲೆಗಳು ಇಲ್ಲಿ ಮಕ್ಕಳು ಓದಬೇಕೆಂದರೆ ಸರ್ಕಾರಿ ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳು ತುಂಬ ಹೆಚ್ಚಾಗಿರಬೇಕು ಮತ್ತು ಅಲ್ಲಿ ಶಿಕ್ಷಣ ಚೆನ್ನಾಗಿ ಕೊಡಬೇಕು ಆಗ ಮಕ್ಕಳು ಕಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ ಆಗ ಮಕ್ಕಳು ಓದುವುದಕ್ಕೆ ತುಂಬ ಖುಷಿಯಿಂದ ಬರುತ್ತಾರೆ ಸರ್ಕಾರಿ ಶಾಲೆಗಳಲ್ಲಿ ಆಟದ ಮೈದಾನ ಇರುವುದು ಮಾಡಿಕೊಡಬೇಕು ಮತ್ತು ಅವರಿಗೆ ಸ್ಪೋರ್ಟ್ಸ್ ಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಆಗ ಮಕ್ಕಳು ತುಂಬ ಇಷ್ಟಪಟ್ಟು ಶ್ ಸರ್ಕಾರಿ ಶಾಲೆಗಳಿಗೆ ಬರುತ್ತಾರೆ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಸಂಗೀತವನ್ನು ಕಲಿಸಿಕೊಡಲು ಆಸಕ್ತಿ ಇವು ಕೊಡಬೇಕು ಆಗ ಮಕ್ಕಳಿಗೆ ತುಂಬ ತುಂಬ ಇಷ್ಟವಾಗುತ್ತದೆ ಸರ್ಕಾರಿ ಶಾಲೆಗಳಿಗೆ ಬಂದು ಓದಲಿಕ್ಕೆ ಮತ್ತು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಶಾಲೆಗಳಲ್ಲಿ ಟೀಚರ್ಸ್ ತುಂಬ ಕಡಿಮೆ ಇರುತ್ತಾರೆ ಅಲ್ಲಿ ಪ್ರತಿ ಒಂದೊಂದು ಕ್ಲಾಸ್ಗೂ ಒಂದೊಂದು ಟೀಚರ್ಸ್ಗೆ ಅಡ್ಮಿಷನ್ ಮಾಡಿಸ್ಲೇಬೇಕು ಮತ್ತು ಇದಕ್ಕೆ ನಾವು ಸರ್ಕಾರದಲ್ಲಿ ತುಂಬ ಮನವಿ ಮಾಡಿಕೊಂಡು ಕೇಳಿಕೊಳ್ಳುತ್ತಿದ್ದೇವೆ